ಗೆ ತಿಳಿದಿರುವ ಸರ್ಕಾರಿ ಸ್ಕೀಮ್ಗಳು ಯಾವುದಂತ ಹೇಳಿದರೆ ಒಂದು ಮೋದಿ ಅವರದ್ದು ಕಿಸಾನ್ ಸ್ಕೀಮ್ ಆಗಿರಬಹುದು ಮತ್ತೊಂದು ಏನಂತ ಹೇಳಿದ್ರೆ ಎ ಪಿ ವೈ ಅಟಲ್ ಪಿಂಚಣಿ ಯೋಜನಾ ಸ್ಕೀಮ್ ಅಂತ ಹೇಳಬಹುದು ಯಾಕಂತ ಹೇಳಿದರೆ ಇದು ಎರಡು ಸ್ಕೀಮ್ನ ನಾವು ಪ್ರಯೋಜನವನ್ನು ಪಡೆಯುತ್ತಿದ್ದೇವೆ ಒಂದು ಏನಂತ ಹೇಳಿದ್ರೆ ಕಿಸಾನ್ ಅದು ಮೋದಿ ಅವರದ್ದು ಏನು ಸ್ಕೀಮ್ ಇದೆ ಅದರಲ್ಲಿ ಏನಂತ ಹೇಳಿದರೆ ಯಾರಿಗೆ ಒಂದು ಐವತ್ತು ಸೆಂಟ್ ಜಾಗ ಇದೆಯೊ ಯಾರು ಅದರಲ್ಲಿ ಕೃಷಿಯನ್ನು ಮಾಡಿದ್ದಾರೊ ಅವರಿಗೆ ಮೂರು ತಿಂಗಳಿಗೆ ಒಂದು ಸಹ ಎರಡು ಸಾವಿರ ರುಪಾಯಿಯ ಧನ ಸಹಾಯವನ್ನು ಸರ್ಕಾರದಿಂದ ಕೊಡುತ್ತಿದ್ದಾರೆ ಅದನ್ನು ಅದರ ಪ್ರಯೋಜನ ನಮ್ಮ ಮನೆ ಅಂತೇಳಿದರೆ ನನ್ನ ಅಪ್ಪನವರು ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಮತ್ತೊಂದು ಏನಂತ ಹೇಳಿ ಎ ಪಿ ವೈ ಸ್ಕೀಮ್ ಅಂತ ಹೇಳ್ಬೋದು ಅಟಲ್ ಪಿಂಚಣಿ ಯೋಜನಾ ಅದರದ್ದು ಸ್ಕೀಮ್ ಅಂತ ಹೇಳಿದರೆ ನಾವು ಈಗ ಯಾವ ಅಂದರೆ ನಲ್ವತ್ತು ವರ್ಷದ ಮೊದಲು ಯಾರೆಲ್ಲಾ ಇದ್ದಾರೆ ಅವರಿಗೆ ಪ್ರತಿ ತಿಂಗಳು ಅವರ ಏಜೆ ಅವರದ್ದು ವಯಸ್ಸಿನ ಪ್ರಕಾರ ಅವರಿಗೆ ಹಣವನ್ನು ಕಟ್ಟಲಿಕ್ಕಿರುತ್ತದೆ ಬ್ಯಾಂಕಿನಲ್ಲಿ ಅವ್ರಿಗೆ ಯಾವಾಗ ಅದು ಅರವತ್ತು ವರುಷವಾಗುತ್ತದೊ ಆವಾಗ ಅವರಿಗೆ ಅದರದ ಲಾಭವನ್ನ ಪಡೆಯಬಹುದು ಅವರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಅವರದ್ದು ಬ್ಯಾಂಕಿನ ಖಾತೆಗೆ ಬರುತ್ತಾ ಇರುತ್ತದೆ ಇನ್ನು ಇನ್ನು ಏನಾದರು ಅವರು ಇಲ್ಲದ ಕಾರಣ ಅಂದರೆ ಇನ್ನು ಯಾವುದಾದ್ರು ಅವರು ಸತ್ತುಹೋದರೆ ಅವರದ್ದು ನೆಕ್ಸ್ಟ್ ಅವರದ್ದು ಗಂಡ ಅಥವಾ ಅವರ ಮಕ್ಕಳಿಗೆ ಅದರ ಲಾಭವನ್ನು ಅವರು ಕೊಡ್ತಾಯಿದ್ದಾರೆ ಇದು ಎರಡು ಸರ್ಕಾರಿ ಸ್ಕೀಮಿನ ಪ್ರಯೋಜನವನ್ನು ಪಡೆಯಬಹುದು ಅಂತ ಹೇಳ್ಬೌದು ನಾನು